ನಮಗೆ ಇಪ್ಪತ್ತನಾಲ್ಕು ಗಂಟೆಯೂ ವಿದ್ಯುತ್ ಲಭ್ಯವಿದೆ ಆದರೆ ಎಲ್ಲ ಕಡೆಯೂ ಈ ಸೌಲಭ್ಯವಿದೆ ಎಂದು ನಾನು ಹೇಳಲಾರೆ ಯಾಕೆಂದರೆ ವಿದ್ಯುತ್ ಮಳೆಗಾಲದಲ್ಲಿ ಸಿಗುವುದು ತುಂಬ ಕಷ್ಟಕರವಾಗಿದೆ ಅದರಲ್ಲೂ ತುಂಬ ಬಡ ಕುಟುಂಬದವರಿಗೆ ವಿದ್ಯುತ್ ಸಿಗುವುದು ತುಂಬ ಕಷ್ಟ ಆದರೆ ಈಗ ಎಲ್ಲರಿಗೂ ಗೊತ್ತಿರಬಹುದು ಸಿದ್ದರಾಮಯ್ಯನ ಯೋಜನೆ ವಿದ್ಯುತ್ ಫ್ರೀ ಆಗಿ ಎಲ್ಲರಿಗೂ ಅವೈಲೆಬಲ್ ಇದೆ ಸೊ ಹಾಗಾಗಿ ನಾವು ಜ್ಯೋತಿ ಅವರು ಬಿಟ್ಟಿರುವ ವಿದ್ಯುತ್ತನ್ನು ನಾವು ಬಳಸಿಕೊಳ್ಳಬಹುದು ಜೀರೋ ಕರೆಂಟನ್ನು ನಮಗೆ ಅವರು ನೀಡುತ್ತಿದ್ದಾರೆ ಅದು ಎಲ್ಲರಿಗೂ ತಿಳಿದಿರಬಹುದು ಆದರೆ ಆ ಆ ಯೋಜನೆ ಎಷ್ಟು ದಿನಗಳ ಕಾಲ ನಮ್ಮ ಬಳಿ ಇರುತ್ತದೆ ಎಂದು ಗೊತ್ತಿಲ್ಲ ಆದರೆ ಅದು ಎಲ್ಲರಿಗೂ ಉಪಯುಕ್ತವಾಗಿದೆ ಎಂದು ನಾನು ಹೇಳಲಾರೆ ಯಾಕೆಂದರೆ ಕೆಲವೊಂದು ಕಡೆ ಇನ್ನೂ ಅದಕ್ಕೆ ಯಾರೂ ಅರ್ಜಿನೇ ಹಾಕಿಲ್ಲ ಕಾರಣ ಕೆಲವೊಬ್ಬರಿಗೆ ಹೇಗೆ ಅರ್ಜಿ ಹಾಕುವುದೆನ್ನು ತಿಳಿಯುವುದಿಲ್ಲ ಹಾಗಾಗಿ ನಾವು ಏನನ್ನೂ ಸರಿ ಎಂದು ಹೇಳಲಾರೆ ಹಾಗಾಗಿ ಎಲ್ಲ ವಿಷಯಗಳಲ್ಲೂ ಒಂದು ರೀತಿಯ ಋಣತ್ಮಾಕ ಎಫೆಕ್ಟ್ ಇದ್ದೇ ಇರುತ್ತದೆ ಅದನ್ನು ಸರಿ ಮಾಡಲು ನಾವಿನ್ನೊಂದನ್ನು ತರಲು ಹೋದರೆ ಅದು ಇನ್ನೊಂದು ರೀತಿಯ ಇನ್ನೊಂದು ರೀತಿ ಆಗುತ್ತದೆ ಆದ್ದರಿಂದ ಆದಷ್ಟು ವಿದ್ಯುತ್ತನ್ನು ಬಳಸಿಕೊಳ್ಳಿ ಆದರೆ ಎಲ್ಲ ಕಾಲದಲ್ಲೂ ವಿದ್ಯುತ್ ಸಿಗೋದು ತುಂಬ ಕಷ್ಟವಾಗುತ್ತದೆ ತುಂಬ ಅಂದರೆ ಉದಾಹರಣೆ ಮಳೆಗಾಲದಲ್ಲಿ ವಿದ್ಯುತ್ ಸಿಗಲ್ ಸಿಗುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತು ಯಾಕೆಂದರೆ ಮಳೆಗಾಲದಲ್ಲಿ ಅಲ್ಲಲ್ಲಿ ವಿದ್ಯುತ್ ವೈರ್ಗಳು ಮುರಿದು ಬೀಳುವುದು ಇದಾಗುವುದರಿಂದ ಎಲ್ಲರಿಗೂ ಶಾಕ್ ಹೊಡೆಯೋ ಚಾನ್ಸಸ್ ಇದೆ ಹಾಗಾಗಿ ವಿದ್ಯುತ್ ತುಂಬ ಉಪಯುಕ್ತನೂ ಹೌದು ಆದರೆ ಬಡ ಜನರಿಗೆ ವಿದ್ಯುತ್ ಹೋಗಿ ತಳುಪ ತಲುಪದಿರುವ ಕಾರಣ ನನಗೆ ತುಂಬ ಬೇಸರ ಉಂಟಾಗಿದೆ ಹಾಗಾಗಿ ಇನ್ನು ಬಿಸಿಲುಗಾಲದಲ್ಲಿ ನಾವು ಹೇಳಲಾರದು ಯಾಕೆಂದರೆ ವಿದ್ಯುತ್ ಇರುತ್ತದೆ ಎಂದು ಎಲ್ಲರಿಗೂ ತಿಳಿದಿರುತ್ತದೆ ಆದರೂ ಒಂದೊಂದು ಕಾಲ ಬಿಸಿಲುಗಾಲದಲ್ಲಿ ವಿದ್ಯುತ್ ಏನಾದರೂ ತೆಗೆದರೆ ಸೆಕೆಯಲ್ಲಿ ಮನುಷ್ಯರು ಜೀವಂತವಾಗಿ ಇರೋದಕ್ಕಾಗೋದೇ ಇಲ್ಲ ಹಾಗಾಗಿ ಎಲ್ಲ ಕಾ ಋತುಗಳಲ್ಲೂ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಮಾಸಗಳಲ್ಲೂ ವಿದ್ಯುತ್ ನಮಗೆ ಬೇಕೇ ಬೇಕು ವಿದ್ಯುತ್ ಎಲ್ಲರಿಗೂ ಬೇಕು ಎಲ್ಲರಿಗೂ ಅದು ಇಪ್ಪತ್ತನಾಲ್ಕು ಗಂಟೆಯೂ ಸಿಗಬೇಕೆನ್ನುವುದೇ ನನ್ನ ಆಶ್ ಆಶಯವಾಗಿದೆ